ಎಸ್ ಎಲ್ ಭೈರಪ್ಪ ಅವರ ಪರ್ವ ಈ ಒಂದು ನೈಜ ಘಟನೆಗಳನ್ನು ಆಧರಿಸಿ ಬರೆದಂತಹ ಒಂದು ಪುಸ್ತಕ ಮಹಾಭಾರತದ ಬಗ್ಗೆಯ ಬರೆದಂತಹ ಒಂದು ಪುಸ್ತಕ ಅದು ಎಸ್ ಎಲ್ ಭೈರಪ್ಪವರ ಪರ್ವ ಸೊ ಹಾಗಾಗಿ ಅದು ಓದಲಿಕ್ಕೆ ಬಹಳ ಆಸಕ್ತಿ ಮೂಡಿಸುವಂಥದ್ದು ಆ ಒಂದು ಅದರಲ್ಲಿ ಮಹಾಭಾರತದಲ್ಲಿ ಬರುವ ಎಷ್ಟೋ ಸನ್ನಿವೇಶಗಳನ್ನು ಅಂತಹ ನೈಜವಾಗಿ ನಿಜ ಜೀವನದಲ್ಲಿ ಹೇಗೆ ಆಗುತ್ತೆ ಆ ರೀತಿಯಲ್ಲಿ ಅದನ್ನು ವರ್ಣಿಸಿದ್ದಾರೆ ದ್ರೌಪದಿ ಮತ್ತು ಆ ಪಂಚ ಪಾಂಡವರ ನಡುವೆ ಸಂಭಾಷಣೆ ಅದು ನಿಜ ಜೀವನದಲ್ಲಿ ಗಂಡ ಹೆಂಡತಿ ಮಧ್ಯೆ ಯಾವ ರೀತಿ ಇರುತ್ತೆ ಈ ಒಂದು ಸನ್ನಿವೇಶಗಳನ್ನು ತುಂಬಿ ಬಹಳ ನೈಜ ರೀತಿಯಲ್ಲಿ ಒಂದು ಅದ ಆಧರಿಸಿ ಆ ಒಂದು ಪುಸ್ತಕವನ್ನ ಬರೆದಿದ್ದಾರೆ ಅದು ನನಗೆ ಓದಲಿಕ್ಕೆ ತುಂಬ ಇಷ್ಟ